ಹೌದು ಸಾರ್ ಹೇಳಿ ಓಕೆ ಸರ್ ಓಕೆ ಸರ್ ಏನೆಲ್ಲ ಆರ್ಡ್ರು ಮಾಡ್ಬೇಕಿತ್ತು ಹೇಳಿ ಸರ್

ಓಕೆ ಎಗ್ ಬೈಟ್ ಎಷ್ಟು ಪ್ಲೇಟ್ಸ್ ಬೇಕು ಓಕೆ ಮತ್ತೆ ಬೇರೆ ಸೋರಿ ಐದು ಕೆ ಜಿ ಅಲ್ಲ ಐದು ಪ್ಲೇಟಾ ಓಕೆ ಮತ್ತು ಸ್ಟಾರ್ಟರ್ಸ್ ಏನಾದರು ಬೇಕಾ ಸರ್ ಹೌದು ಪಿಜ್ಜಾ ಇದೆ ಹಾಂ ನಿಮಗೆ ಪೀಜ್ಜಾ ಯಾವ್ದು ಬೇಕು ಸರ್ ನಿಮಗೆ ಯಾವ ಫ್ಲೇವರ್ ಬೇಕು ಆನಿಯನ್ ಇದೆ ತುಂಬ ಆಪ್ಶನ್ಸ್ ಇದೆ ಮೆನ್ಯು ಅಲ್ಲಿ ಆನಿಯನ್ನು ಕ್ಯಾಪ್ಸಿಕಮ್ಸ್ ಕಾರ್ನ್ ಎಲ್ಲ ಇದೆ ಯಾವ್ದು ಬೇಕು ಸರ್ ನಿಮಗೆ ಪಿಜ್ಜಾ ಹಾಂ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಎರಡೂ ಚೆನ್ನಾಗಿರುತ್ತೆ ಎರಡು ಕಳ್ಸಿ ಕೊಡ್ಲಾ ಸರ್ ಓಕೆ ಪೀಝಾಗೆ ಬಂದು ತ್ರೀ ನೈಟಿ ನೈನ್ ರುಪೀಸ್ ಆಗುತ್ತೆ ಮತ್ತು ಎಗ್ ಐಟೆಮ್ಸ್ದು ಟೆನ್ ಪ್ಲೇಟ್ಸ್ ಬಂದು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸವೆಂಟಿ ರುಪೀಸ್ ಆಗುತ್ತೆ ಮತ್ತು ಚಿಕನ್ ಬಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಮತ್ತು ಡೆಲ್ವರಿ ಚಾರ್ಜ್ ಎಕ್ಸ್ಟ್ರಾ ಬರುತ್ತೆ ಸರ್ ಡೆಲಿವರಿ ಚಾರ್ಜ್ ಬಂದು ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಎಗ್ ಬೈಟ್ ತೌಸಂಡ್ ತ್ರೀ ಹಂಡ್ರೆಡ್

ಓಕೆ ಬೇರೆ ಜ್ಯೂಸು ಐಸ್ಕ್ರೀಮ್ಸ್ ಏನಾದರು ಬೇಕಾ ಸರ್ ಹಾಂ ಸಿಗುತ್ತೆ ಸರ್ ಓಕೆ ಸರ್ ಸರ್ ತ್ರೀ ತೌಸಂಡ್ ಫೈಯ್ ಹಂಡ್ರೆಡ್ ಆಗುತ್ತೆ ನಿಮ್ಮ ಅಡ್ರೆಸ್ಸ್ ಸೆಂಡ್ ಮಾಡಿ ವಾಟ್ಸಪ್ ನಂಬರ್ಗೆ ನಾನು ಅಲ್ಲಿಗೆ ಎಲ್ಲ ಸೆಂಡ್ ಮಾಡ್ತೀನಿ ಸರ್ ಡೆಲ್ವರಿ ಕಳ್ಸ್ಕೊಡ್ತೀನಿ ಓಕೆ ಸರ್ ತ್ಯಾಂಕ್ ಯು ಫಾರ್ ಕಾಲಿಂಗ್ ಆನ್ಲೈನ್ ಪೇಮೆಂಟ್ ಆದರೂ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಆದರೂ ಕೊಡ್ಬೋದು ಓಕೆ ಸರ್ ತ್ಯಾಂಕ್ ಯು